ಸೊ ಈಗ ನಾ ನಿಮ್ಮ ಕ್ಯಾಬ್ನಲ್ಲಿ ನಾನು ಪ್ರಯಾಣಿಸಿದ್ದಾಗ ನನ್ನ ಒಂದು ಪರ್ಸನ್ನು ಗಾಡಿನಲ್ಲಿ ಮರೆತು ಬಿಟ್ಟಿದ್ದೇನೆ ಸ್ವಲ್ಪ ದಯವಿಟ್ಟು ಅದನ್ನು ನೀವು ನನಗೆ ಹಿಂತುರುಗಿಸಿದರೆ ನನಗೆ ಅದು ಮಹಾ ಉಪಕಾರವಾಗುತ್ತದೆ ಸೊ ಹೀಗಾಗಿ ನನ್ನ ಆ ವ್ಯಾಲೆಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ವಸ್ತುಗಳುಂಟು ನನ್ನ ಡ್ರೈವಿಂಗ್ ಲೈಸೆನ್ಸ್ ನನ್ನ ಕ್ರೆಡಿಟ್ ಕಾರ್ಡ್ಸ್ ಸೊ ಇದನ್ನು ನೀವು ನನಗೆ ದಯವಿಟ್ಟು ತಿರುಗಿಸಿದರೆ ನಿಮಗೆ ಉತ್ತಮ ಬಹುಮಾನವನ್ನು ಕೊಡುವಂತೆ ನಾನು ಶಿಫಾರಿಷು ಮಾಡುತ್ತೇನೆ ನನ್ನ ಕೈಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಕ್ಕಾಗತ್ತೋ ಖಂಡಿತ ಸಹಾಯ ಮಾಡುತ್ತೇನೆ ನೀವು ನನಗೆ ಈಗ ಮಾಡುವ ಉಪಕಾರ ಮಹಾ ಸಹಾಯ ಸಹಾಯವಾಗುತ್ತದೆ ಜಗದೀಶ್ ಅವರೆ ಧನ್ಯವಾದಗಳು